ನನ್ನ ಕನಸಿನ ಕ್ರೀಡೆ ಅಥವಾ ನೆಚ್ಚಿನ ಕ್ರೀಡೆ ಅಂದರೆ ಅದು ಓಡೋದು ಅದರಲ್ಲಿ ಸಾಮಾನ್ಯವಾಗಿ ಎದುರಿಸುವಂಥ ಸವಾಲುಗಳು ಯಾವ್ಯಾವುಗಳೆಂದ್ರೆ ಮೊದಲ್ನೇದಾಗಿ ನಾವು ಓಡುವಾಗ ಹೆಚ್ಚು ಸುಸ್ತಾಗೋದು ಸುಸ್ತಾಗತ್ತೆ ಹೆಚ್ಚಾಗಿ ಮತ್ತೆ ಆಯಾಸ ಮತ್ತೆ ದಮ್ಮು ಓಡುವಾಗ ಜಾಸ್ತಿ ದಮ್ಮಾಗುತ್ತೆ ಮತ್ತೆ ಕಾಲುನೋವು ನಾವು ಎಷ್ಟು ಸ್ಪೀಡಾಗಿ ಓಡ್ತೀವಿ ಅದರ ಮೇಲೆ ನಿಮಗೆ ಕಾಲುನೋವು ಸಹ ಬರುತ್ತೆ ನಾವು ದಿನ ಅದನ್ನು ಅಭ್ಯಾಸ ಮಾಡಿದರೆ ಅದು ಕಾಲುನೋವೇನು ಬರೋಲ್ಲ ಬಟ್ ನಾವು ಯಾವಾಗಾದರೂ ಒಂದು ಸಲ ಓಡೋಕ್ಕೆ ಶುರು ಮಾಡಿದರೆ ಕಾಲುನೋವು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಹೊಟ್ಟೆ ನೋವು ಇನ್ನೂ ಮುಂತಾದ ಸಮಸ್ಯೆನ ನಾವು ಈ ಓಡೋ ಸ್ಪರ್ಧೆಯಲ್ಲಿ ಎದುರಿಸಬೇಕಾಗುತ್ತೆ ಇದರಲ್ಲಿ ಬಹು ಮುಖ್ಯವಾಗಿ ನಾವು ಸಮಯಾನ ಸರಿಯಾಗಿ ಪಾಲನೆ ಮಾಡಬೇಕು ಇದೇ ಇದರಲ್ಲಿ ಬಹು ಮುಖ್ಯವಾದ ಅಂಶವಾಗಿದೆ